ಹಲೋ ಯಾರು ಹಾಂ ಹೇಳಿ ಹೌದು ಹಾಂ ಸರಿ ಓಕೆ ಹಾಂ ಹೌದಾ ನಿಮ್ಗೇನು ಅಕಮ್ಡೇಷನ್ ಏನೇನು ಬೇಕಾಗಿತ್ತು ನಿಮಗೆ ಎರಡು ರೂಮ್ ಇರಬೇಕು ಹಾಂ ಹಾಂ ಸರಿ ಫೆಸಿಲ್ಟೀಸೂ ಏರಿಯಾ ಎಲ್ಲ ಚೆನ್ನಾಗಿದೆ ನಿಮಗೆ ಫೆಸಿಲೀಟಿಸು ಯಾವ ರೀತಿ ಬೇಕು ತುಂಬ ಹೈಫೈ ಆಗಿರಬೇಕಾದ್ರೆ ಕಾಶ್ಟ್ಲಿ ಆಗುತ್ತೆ ಮಾಮೂಲಿ ಇದ್ದರೆ ಸಾಕು ಅಂತಂದರೆ ಇದೆ ಸಿಗುತ್ತೆ ಸ್ವಲ್ಪ ಕಡ್ಮೆದ್ರಲ್ಲಿ ಸಿಗ್ಬೋದು ಬನ್ನಿ ಹಾಂ ಓಕೆ ಹಾಂ ಹಾಂ ಹೌದು ಹೌದು ಹಾಂ ಸರಿ

ಅಲ್ಲೇ ಇರೋವ್ರು ಇರ್ತಾರೆ ಬೇರೆ ಕಡೆ ಇದ್ದರೂ ಇರ್ತಾರೆ ಓನರ್ಗಳದ್ದೇನು ಬ ಪ್ರಾಬ್ಲಮ್ ಇರೋಲ್ಲ ನೀವು ಸ್ವಲ್ಪ ಸರಿಯಾಗಿ ನಾವು ಅಜ್ಜೆಸ್ಟ್ ಮಾಡ್ಕೊಂಡು ಹೋದರೆ ಏನೂ ತೊಂದರೆ ಆಗೋಲ್ಲ ಅಲ್ಲವೇ ಸಿಂಗಲಾಗಿರೋದು ಬೇಕಾ ಹಾಂ ಹೇಳಿ ಎಷ್ಟು ಎಷ್ಟ್ರಲ್ಲಿ ಇರಬೇಕು ನಿಮಗೆ ಎಷ್ಟ್ರಲ್ಲಿ ಇರಬೇಕು ಅಲ್ಲ ಡಬ್ಬಲ್ ಬೆಡ್ರೂಮ್ ಅಂತಂದರೆ ಒಂದು ಆರು ಸಾವಿರ ಡಬ್ಬಲ್ ಬೆಡ್ರೂಮ್ ಬೇಕು ಅಂದ್ರೆ ಆರು ಸಾವಿರ ಆಗುತ್ತೆ ಆರು ಸಾವಿರ ಏಳು ಏಳು ಸಾವಿರ ಅವ್ರು ಹೇಳ್ತಾರೆ ಅಲ್ವಾ ಅವ್ರು ಹೇಗೆ ಹೇಳ್ತಾರೆ ಅಂತ

ಹಾಂ ಆ ಅದೇ ಇದೆ ಆಯಿತು ತೋರ್ಸೋಣ

ಅದು ಏನೂಂತಂದರೆ ಓನರ್ ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ ಅವ್ರು ಏನು ಹೇಳ್ತಾರೆ ಆ ಥರ ಆಗತ್ತೆ ಅಲ್ವಾ ಅದು ನಾವು ಹೇಳಕ್ಕೆ ಆಗೋಲ್ಲ ಅಲ್ವಾ ಅವರಿಗೆ ಅವರು ಅವ್ರದ್ದು ಏನು ಬೆ ರೇಟು ಫಿಕ್ಸ್ ಮಾಡ್ಕೊಂಡು ಇರ್ತಾರೋ ಅದ್ರ ಮೇಲೆ ಅವ್ರು ಹೇಳ್ತಾರೆ ಅವಾಗ ನಾವು ಸ್ವಲ್ಪ ಕೇಳ್ಕೊಬೇಕು ಅಷ್ಟೇ ಕೇಳ್ಕೊಬೋದು

ಹಾಂ ಹಾಂ ಸರಿ ಸರಿ ಆರು ಸಾವಿರ ಇದ್ದರೆ ಅರ್ವತ್ತು ಸಾವಿರ ಅಡ್ವಾನ್ಸ್ ಕೇಳ್ತಾರಪ್ಪ ಹಾಂ ಹಾಂ ಆಯಿತು ಆಯಿತು ಎ ತಿಳಿಸ್ತೀನಿ ಒಳ್ಳೆ ಏರಿಯಾ ಒಳ್ಳೆ ಏರಿಯಾ ಕಡೆನೇ ನೋಡಿ ತಿಳ್ಸ್ತೀನಿ ನಿಮ್ಗೆ ಎಲ್ಲ ಅನುಕೂಲ ಇರಬೇಕು ಮತ್ತು ನಾವು ಪರ್ಚೆಸಿಂಗ್ ಬೇಕಾದರೆ ಅಂಗಡಿಗಳು ಅದೆಲ್ಲ ಹತ್ತಿರ ಇರೋ ಥರ ನೋಡಿ ತಿಳಿಸ್ತೀನಿ ನಿಮಗೆ ಹಾಂ ನಿಯರ್ಬೈ ಇರಬೇಕು ಆಯಿತು ನಿಮ್ಮ ಆಫೀಸ್ ಎಲ್ಲಿರೋದು ಹಾಂ ಅದೇ ಎಲ್ಲಿ ಯಾವ ಏರ್ಯಾ ಅದೇ ನಿಮಗೆ ಅನುಕೂಲ್ವಾಗಿ ಹತ್ತಿರ ಆಗೋ ಥರ ನೋಡೋಣ ಅಂತ ಕೇಳಿದ್ದು ಅಷ್ಟೇ ಹಾಂ ಹಾಂ ಯಾಕೆ ಅಂತಂದರೆ ನಿಮಗೆ ದೂರ ಇದ್ದರೆ ವೆಹಿಕಲ್ಲು ಅದು ಇದು ಇಟ್ಕೋಬೇಕು ಓಡಾಡಬೇಕಾದ್ರೆ ಹಾಂ ಹತ್ರವಾಗಿದ್ರೆ ನೀವು ಆರಾಮಾಗಿ ಹೋಗ್ಬೋದು ಅಲ್ವಾ ಹಾಂ ಹಾಂ ವಾಕ್ ಬೈಯೇ ಹೋಗ್ಬೋದು ಹ್ಞೂ ಅದು ಆ ಥರ ನೋಡೋಣ ಹೇಳಿ ನೋಡ್ಬಿಟ್ಟು ಹೇಳ್ತೀನಿ ಹಾಂ ಓಕೆ ಆಯ್ತು ಓಕೆ ಹಾಂ ತ್ಯಾಂಕ್ ಯು